ಹೌದು ರೀ ನಾನು ಗುಂಪ್ನಾಗ ಓಡೇನ್ರಿ ರನ್ನಿಂಗ್ ಮಾಡಿ ನೋಡೇನ್ರಿ ಒಬ್ನೇ ರನ್ನಿಂಗ್ ಮಾಡೋದಕ್ಕೂ ಗುಂಪಿನೊಳಗೆ ರನ್ನಿಂಗ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಕಾಣ್ತೈತ್ರಿ ಒಬ್ನೇ ಓಡೋತ್ನಾಗೆ ನಮ್ಮಷ್ಟಕ್ಕೆ ನಾವು ಅಷ್ಟೇ ಓಡ್ತಿರ್ತೇವೆ ರೀ ಹೀಗಾಗಿ ನಮ್ಮದು ವೇಗ ಎಷ್ಟು ಹೆಚ್ಚು ಮಾಡ್ಕೋಬೇಕು ಅಥವಾ ಗೆಲ್ಲಬೇಕು ಅನ್ನುವಂಥ ಹುಮ್ಮಸ್ಸು ಕಡಿಮೆ ಇರ್ತೈತಿ ಆದ್ರೆ ಗುಂಪಿನ್ಯಾಗೆ ಓಡುವತ್ನಾಗ ಇನ್ನೊಬ್ರು ನಮ್ಮ ಪಕ್ದವ್ರು ಪ್ರತಿಸ್ಪರ್ಧಿಗಳು ಎಷ್ಟು ಹೆಂಗೆ ಓಡಕತ್ತಾರೆ ಅವ್ರ ಕೌಶಲ್ಯಗಳು ಏನು ಇದಾವೆ ಅನ್ನೋದು ಗೊತ್ತಾಕತ್ತಿ ಅದನ್ನು ನಾವು ರೂಢಿಸ್ಕೊಳ್ಬೋದು ಆಮೇಲೆ ಪ್ರತಿಸ್ಪರ್ಧಿಗಳು ಇದ್ದಾಗ ಏನಾಗತ್ ರೀ ಉ ನಮಗೂ ಅವ್ರ ಅವ್ರ್ಕಿಂತ ಮುಂದೆ ಹೋಗಬೇಕು ಅಂತ ಹೇಳಿ ಹುಮ್ಮಸ್ನಾಗೆ ನಮ್ಮ ರನ್ನಿಂಗ ಸ್ಪೀಡ್ ಹೆಚ್ಚಾಕತೀ ಸ ನಮ್ಮ ರನ್ನಿಂಗ್ ಸಾಮರ್ಥ್ಯ ಹೆಚ್ಚಾಕತೀ ಆಮೇಲೆ ನಾವು ವೇಗವನ್ನು ಹ್ಯಾಂಗೆ ವೃದ್ಧಿಸ್ಕೋಬೇಕಂತ ಹೇಳಿ ಗೊತ್ತಾಕತಿ ನಾವು ಒಬ್ಬೊಬ್ಬರು ಓಡುವತ್ನಾಗೆ ಅದು ಆಗೋದಿಲ್ಲ ಗುಂಪ್ನಾಗ ಓಡ್ಬ ಓಡುವುದು ಉತ್ತಮ ಅಂತ ಹೇಳಿ ನಾನು ಹೇಳಕ್ಕೆ ಬಯ್ಸ್ತೇನೆ ರೀ ಇದರಿಂದ ನಮ್ಗೆ ಮೈಂಡ್ಸೆಟ್ ಬದಲಾಕೈತೆ ನಾವು ಗೆಲ್ಬೇಕು ಅನ್ನುವಂಥ ಹುಮ್ಮಸ್ಸು ಬರ್ತೈತಿ ಆಮೇಲೆ ಪ್ರತಿಸ್ಪರ್ಧಿಗಳು ಮತ್ತು ನಾವು ಓಡೋತ್ನಾಗೆ ಕೆಲವೊಂದು ಸಾರಿ ಯುಂಜುರಿ ಆಗೋ ಸಾಧ್ಯತೆಗಳು ಇರ್ತವೆ ರೀ ಹೀಗಾಗಿ ಅದನ್ನು ತಪ್ಪಿಸ್ಕೊಂಡು ನಾವು ಮುಂದೆ ಹೆಂಗೆ ಓಡಬೇಕು ಅನ್ನುವಂಥದ್ದು ತಿಳ್ಕೊ ತಿಳ್ಕೊಬೋದು ರೀ ಗುಂಪಿನೊಳಗೆ ಓಡುವುದ್ರಿಂದ ಇದಷ್ಟೇ ಅಲ್ದೇ ಗುಂಪ್ನಾಗೆ ಓಡೋದ್ರಿಂದ ಏನಾಗತ್ತಂದ್ರೆ ನಾವು ಅಷ್ಟೇ ಓಡಿದ್ರೆ ನಮಗೆ ಎಷ್ಟ್ ಸ್ಪೀಡ್ ಇದ್ದೀವಿ ಏನು ಅಂತ ಗೊತ್ತಾಗಂಗಿಲ್ಲ ಗುಂಪ್ನಾಗೆ ಓಡೋತ್ನಾಗೆ ನಮ್ಗಿಂತ ಮುಂದಿದ್ದವ್ನ ನೋಡಿ ನಾವು ಎಷ್ಟು ಮು ಇನ್ನೂ ಹೋಗಬೇಕು ಅನ್ನುವಂಥದ್ದು ಒಂದು ಮೈಂಡ್ಸೆಟ್ಟ ರೆಡಿಯಾಗತ್ತೆ ರೀ ಹಿಂಗಾಗಿ ಗುಂಪ್ನ್ಯಾಗ ಓಡೋದು ಬೇಕು ಒಳ್ಳೆಯದು ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ ರೀ